ನನ್ನ ಸೆಕೆಂಡ್ ಪ್ರಾಡಕ್ಟ ಬಂದ್ಬಿಟ್ಟು ಇನ್ಟೇಕ್ಸ್ ಟಿವಿ ಇದು ಜಸ್ಟ್ ಒಂದು ಮೂರು ತಿಂಗ್ಳು ಹಿಂದ್ಗಡೆ ತೊಗೊಂಡಿರೋ ಟಿವಿ ಇದು ಇದ್ಬಂದ್ಬಿಟ್ಟು ಗಣೇಶ ಮೊನ್ನೆ ಹೊಸ್ದಾಗಿ ಗಣೇಶ ಹಬ್ಬಕ್ಕೆ ಅಂತ ಆಫರ್ ಬಿಟ್ಟಿದ್ರು ತೊಗೊಂಡ್ವಿ ಇನ್ಟೇಕ್ಸು ಇದ್ಬಂದ್ಬಿಟ್ಟು ಐವತ್ತೆರ್ಡು ಇಂಚಿಂದು ಕಡಿಮೆ ಬಿತ್ತು ಅಮೌಂಟು ಕೊ ಅದಕ್ಕೆ ರಿಯಾಯಿತಿ ಇದೆ ಅಂಥೇಳ್ಬಿಟ್ಟು ಆಫರ್ ಇದೆ ಅಂಥೇಳ್ಬಿಟ್ಟು ಇಷ್ಟಪಟ್ಟು ತೊಗೊಂಡ್ವಿ ಟಿವಿ ಜೊತೆಗೆ ಕುಕ್ಕರ್ ಗಿಫ್ಟ್ ಮಾಡಿದ್ರು ಐರನ್ ಬಾಕ್ಸ್ ಗಿಫ್ಟ್ ಮಾಡಿದರು ಅದೇ ದೊಡ್ಡೋರು ಹೇಳಿದ್ದಾರೆ ಹೆಣ್ಮಕ್ಳ ಮಾತನ್ನು ಯಾವಾಗ ಕೇಳಬೇಕು ಆವಾಗ ಕೇಳಬೇಕು ಅಂತ ನಮ್ಮೋರ ಮಾತು ಕೇಳ್ಬಿಟ್ಟು ತೊಗೊಂಡ್ಬಂದ್ಬಿಟ್ಟೆ ಇದು ಈಗ ನೋಡಿದ್ರೆ ಆವಾಗ್ಲೇನೇ ಸುಟ್ಟೋಗ್ಬಿಟೈತೆ ಇದು ಮೊದಲು ಟಿವಿ ಆನ್ ಮಾಡಿದಾಗ ಮೊಬೈಲಿಗೆ ಕನೆಕ್ಟಾಗಿಲ್ಲ ಇದಕ್ಕೆ ವೈರ್ಲೆಸ್ಸು ಬ್ಲೂತೂತ್ ಕನೆಕ್ಟಾಗಿಲ್ಲ ಮತ್ತು ಕ್ಲಾರಿಟಿ ಕ್ಲಾರಿಟಿ ಇಲ್ಲ ಇದು ಯೆಲ್ ಇ ಡಿ ಅಂಥೇಳ್ದಾ ಒಳ್ಗಡೆ ಟಿವಿನಲ್ಲಿ ಲೈಟಿಂಗ್ಸ್ ನೋಡಿದ್ರೆ ಎಂಥದ್ದೂ ಇಲ್ಲ ಈ ಕಡೆ ಸೊಟ್ಟೆ ಈ ಟಿವಿ ಸ್ಟ್ರೈಟ್ ಕೂತ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಈ ಲೆಫ್ಟು ರೈಟಿಗೇನಾದರೂ ಸ್ವಲ್ಪ ಕ್ರಾಸ್ ಮಾಡಿ ಕೂತ್ಕೊಂಡ್ರೆ ಟಿವಿಯೆಲ್ಲ ಬೊ ಬು ಅಂದರೆ ಮೇಲೆ ಬರೋ ಬೊಂಬೆಗಳು ಅಷ್ಟು ಮರ್ಜ್ ಮರ್ಜಾಗಿ ಕಾಣ್ತವೆ ಅಷ್ಟು ಕ್ಲಿಯರಿಟಿ ಇಲ್ಲ ತ್ರೀ ಡಿ ಪ್ರಿ ತ್ರೀ ಡಿ ಅಂಥೇಳ್ದ ಟಿವಿ ನೋಡಿದ್ರೆ ಒಳ್ಗಡೆ ತ್ರೀ ಡಿ ಆಪ್ಷನ್ನೇ ಇಲ್ಲ ಯೂಸ್ ಮಾಡಿದ್ರೆ ಕಂಫರ್ಟೇ ಇಲ್ಲ ಇನ್ನು ಸ್ಪೀಕರು ಸ್ಪೀಕರ್ ನೋಡಿದ್ರೆ ಗೊರ್ ಗೊರ್ ಗೊರ್ ಗೊರಾ ಅಂತದೇ ಈ ಸ್ಪೀಕರಿದು ಸ್ಪೀಕರ್ ಪ್ರಾಬ್ಲಮ್ಮಿದೆ ಟಿವಿಗೆ ಅಷ್ಟೊಂದು ಫರ್ಫೆಕ್ಟಾಗಿ ಕೊಟ್ಟಿಲ್ಲ ಸೌಂಡು ಫುಲ್ ಕೊಟ್ರೂನು ಸೌಂಡ್ ಫುಲ್ ಕೊಟ್ರೂನು ಫುಲ್ ಬರೋದೇ ಇಲ್ಲ ಸೌಂಡು ಫುಲ್ ಬರೋದೇ ಇಲ್ಲ ಸೌಂಡು ಅದರಲ್ಲಿ ಇಷ್ಟು ಪರ್ಸೆಂಟೇಜ ಸೌಂಡ್ ಅಂತಿದ್ರೂನೂ ಬರೋಲ್ಲ ಇನ್ನು ಇದಕ್ಕೆ ಟಪ್ಲೇಜ಼ರ್ ಟಪ್ಲೇಜ಼ರ್ ಕನೆಕ್ಷನ್ ಕೊಟ್ಕೊಂಡ್ರೆ ಟಿವಿಗೇನೂ ಪ್ರಾಬ್ಲಮಿಲ್ಲ ಅಂತೆಂದ್ರು ಟಪ್ಲೇಜ಼ರ್ ಕನೆಕ್ಷನ್ ಕೊಟ್ರೂನು ಟಿವಿ ಒಳ್ಗಡೆ ಲೈಟಿಂಗ್ಸೆಲ್ಲ ಕಿತ್ತೋಗಿಬಿಟ್ಟಿದೆ ಮತ್ತೆ ಇದನ್ನು ರೆಡಿ ಮಾಡಿಸೋದಕ್ಕೆ ರೆಡಿ ಮಾಡ್ಸೋರು ಕೊಟ್ಟು ದುಡ್ಡಿಗೆ ಇನ್ನರ್ಧ ಅಮೌಂಟಾಕಿದ್ರೆ ಹೊಸ ಟಿವಿಯೇ ಬರ್ತದೆ ಬೇರೆ ಕಂಪ್ನಿಯಲ್ಲಿ ಅಷ್ಟು ರೆಡಿ ಮಾಡಿಸೋದಕ್ಕೂತುಂಬ ಅಮೌಂಟ್ ಇದ್ರಲ್ಲಿ ವೇಸ್ಟಾಗ್ತದೆ ವೇಸ್ಟ್ ಪ್ರಾಡಕ್ಟಿದು ಒಟ್ನಲ್ಲಿ ಆಫರ್ಸ್ ಕೊಟ್ಟಾಗ ಇಂಥಾ ಒಂದು ಇನ್ಟೇಕ್ಸ್ ಟಿವಿಗಳು ಮಾತ್ರ ಪರ್ಚೇಸ್ ಮಾಡಬಾರ್ದು ಇದರಲ್ಲಿ ತುಂಬ ಅಮೌಂಟ್ ನಂಗೆ ಲಾಸಾಯ್ತು ಇದು ನನ್ನ ಸೆಕೆಂಡ್ ಪ್ರಾಡಕ್ಟು ನನ್ನ ಎಕ್ಸ್ಪೀರಿಯೆನ್ಸ್ ಅದ್ರಲ್ಲಿ ಆಗಿರೊಂಥದ್ದು